ಮಗು ಹುಟ್ಟಿದ ಮೇಲೆ ಹುಟ್ಟಿದಂದಿನಿಂದ ಹಾಸ್ಪಿಟಲಲ್ಲಿರುವವರೆಗೂ ಡಾಕ್ಟ್ರಸ್ಸು ಮಗುವನ್ನು ನೋಡ್ಕೊಳ್ತಾರೆ ಆಮೇಲೆ ಮನೆಗೆ ಬಂದನಂತರ ಸಿಝೆರಿನ್ ಆದವರಿಗೆ ಏಳು ದಿವ್ಸಕ್ಕೆ ಮನೆಗೆ ಕಳ್ಸ್ತಾರೆ ನಾರ್ಮಲ್ ಆದವ್ರಿಗೆ ಮೂರು ದಿವ್ಸಕ್ಕೆ ಮನೆಗೆ ಕಳಿಸ್ಕೊಡ್ತಾರೆ ಆಮೇಲೆ ನಾವು ಮಗುವಿಗೆ ಮನೆಗೆ ತಂದ್ಮೇಲೆ ಡಾಕ್ಟ್ರಸ್ಸು ನಮಗೆ ಅನೇಕ ಒಂದು ಮಗು ಯಾವ ರೀತಿಯಿಂದ ಒಂದು ಸ್ವಚ್ಛವಾಗಿಡ್ಬೇಕು ಮಗು ಅನಾರೋಗ್ಯವಾಗದಂತೆ ಮಗುನ್ನ ಯಾವ ರೀತಿಯಿಂದ ನೋಡಿಕೊಳ್ಬೇಕು ಅನ್ನೋದನ್ನೆಲ್ಲ ಡಾಕ್ಟ್ರೂನು ಕೂಡ ನಮ್ಗೆ ತಿಳ್ಸಿರ್ತಾರೆ ಆಮೇಲೆ ಯಾವಾಗಲೂ ಮಗು ಯಾವಾಗ ಒಂದ ಮಾಡುತ್ತೋ ಯಾವಾಗ ಒಂದು ಪಾಟಿ ಮಾಡುತ್ತೋ ಅದನ್ನೆಲ್ಲ ನಾವು ಅದೇ ತಕ್ಷಣವಾಗಿ ಚೆನ್ನಾಗಿ ಅದನ್ನ ಒರೆಸ್ಬೇಕು ಯಾವಾಗಲು ಮಗುವಿಗೆ ನಾವು ಮೆತ್ತನೆ ಬಟ್ಟೆ ಮತ್ತು ಈ ಒಂದು ಕಾಟನ್ಸ್ ಬಟ್ಟೆಗಳನ್ನೇ ಮಗುವಿಗೋಸ್ಕರ ಬಳಸಬೇಕು ಮಗುವಿಗೆ ಒಂದು ಡಾಕ್ರಸ್ಸು ಇವಾಗ ಏನೂ ಹೊರಗಿಂದ ಕೊಡ್ಬಾರ್ದು ಅಂತ ಹೇಳ್ತಾರೆ ಆದ್ರೆ ನೀರು ಕೂಡ ಐದಾರು ತಿಂಗಳ ತನಕ ಕುಡಿಸ್ಬಾರ್ದು ಅಂತ ಮಗುವಿಗೆ ಹೇಳ್ತಾರೆ ಆದ್ರೂ ಕೂಡ ಕೆಲವು ಹೊತ್ತಿನಾಗ ಮಗು ಸ್ವಲ್ಪವು ವೀಕಾಗಿತ್ತು ಅಂದ್ರೂನು ಕೂಡ ಆ ಮಗುವಿಗೆ ನೀರು ಕುಡಿಸ್ರಿ ಅಂತ ಹೇಳ್ತಾರೆ ಆದ್ರೆ ಆ ಮಗುವಿನ ಕುಡಿಯುವ ನೀರು ನಾವು ಛಲೋ ಬಾಯ್ಲ್ ಮಾಡಿ ಅವು ಆರಿಸಿ ಆಮೇಲೆ ಮಗುವಿಗೆ ಕೊಡ್ಬೇಕು ಆ ರೀತಿಯಿಂದ ಮಗುವಿಗೆ ದಿನಾ ಸ್ನಾನ ಮಾಡಿಸ್ಬೇಕು ಸರಿಯಾಗಿ ಆ ರೀತಿಯಿಂದ ತಾಯಿಯೂ ಕೂಡ ಸ್ವಚ್ಛವಾಗಿರ್ಬೇಕು ತಾಯಿಯು ಕೂಡ ಯಾವಾಗಲೂ ಕ್ಲೀನಾಗಿರ್ಬೇಕು ಮತ್ತು ಸ್ವಚ್ಛವಾದ ಕೈಯಿಂದಲೇ ಮಗುವಿಗೆ ಎತ್ಕೊಳ್ಬೇಕು ಯಾರಾದ್ರೂ ಮನೆಯಲ್ಲಿ ಒಂದು ಕಾಯಿಲೆ ಬಂದಿದೆ ಒಂದು ಜ್ವರ ಬಂದಿದೆ ಏನೋ ಆಗಿದೆ ಅಂದ್ರೆ ಅವರ ಕೈಗೆಲ್ಲ ಮಗುವಿಗೆ ಕೊಡಬಾರ್ದು ಮಗು ಭಾಳ ನಾಜೂಕಾಗಿರೋದ್ರಿಂದ ಆ ಮಗುವಿಗೇನಾಗ್ತದೆ ಬೇರೆವ್ರಿಗೆ ಬಂದಿದ್ದಂಥ ಕಾಯಿಲೆ ನೆಗಡಿ ಕೆಮ್ಮು ಬಹಳ ಬೇಗನೇ ಅವ್ರಿಗೆ ಅಂಟ್ಕೊಳ್ತದೆ ಅದಕ್ಕೋಸ್ಕರ ನಾವು ಮಗುವಿಗೆ ಬಹಳ ಒಂದು ಕೇರ್ಫುಲಿಯಾಗಿ ಮತ್ತು ಒಂದು ಉತ್ತಮ ರೀತಿಯಿಂದ ಮಗುವಿಗೆ ನೋಡಿಕೊಳ್ಬೇಕು ಯಾವಾಗಲೂ ಮಗುವಿಗೆ ಒಂದು ಒಳ್ಳೆ ವಾತವರಣದಾಗ ಇಟ್ಟಿರಬೇಕು ಮಗು ಸಂತೋಷವಾಗಿರುವಂತೆ ನೋಡಿಕೊಳ್ಬೇಕು ಮಗುವಿಗೆ ಯಾವಾಗಲೂ ಹೆಚ್ಚು ಅಳ್ತಾಯಿದ್ದರೆ ಯಾಕೆ ಅಳ್ತಾಯಿದೆ ಅದು ಅಂತ ನಾವು ನೋಡಬೇಕು ಅದಕ್ಕೇನು ಕಾರಣ ಇದೆ ಅದು ಏನು ಹೊಟ್ಟೆ ತುಂಬಿದೆ ಇಲ್ವೋ ಅದಕ್ಕೆ ಅದು ಯಾಕೆ ಅಳ್ತಾಯಿದೆ ಅಂತ ನೋಡಬೇಕು ಅದು ಅಲ್ಲದೇನೆ ಮಗುವಿಗೆ ನಾವು ಏನೇ ಕೊಡಬೇಕಾದರೆ ಅಥವಾ ತಾಯಿಗೆ ಹಾಲಿಲ್ಲ ಅಂತಂದ್ರೆ ಅಂತ ಮಗುವಿಗೇನು ಮೇಲಿನ ಹಾಲು ಕೊಡ್ರಿ ಅಥವಾ ಪೌಡರ್ ಹಾಲು ಕೊಡ್ರಿ ಅಂತ ಡಾಕ್ಟರು ಸಜೆಸ್ಟ್ ಮಾಡ್ತಾರೆ ಅವರು ಮಾಡಿದನ್ನೇ ನಾವು ಕೊಡಬೇಕು ಆದರೆ ಕೊಡುವ ರೀತಿ ಆ ಕೊಡುವ ಬ್ಯಾಟಲ್ಸು ಕೊಡುವ ನಿಪ್ಪಲ್ಸು ಅದನ್ನು ಕೂಡ ಸರಿಯಾಗಿ ಬಿಸಿ ನೀರಿನಲ್ಲಿ ಕುದಿಸಿ ತೊಳೆದು ಆಮೇಲೆ ಅವರಿಗೆ ಏನ್ಮಾಡ್ಬೇಕು ಹಾಲು ಯಾವ್ರೀತಿಯಿಂದ ತಯಾರು ಮಾಡಿ ಕೊಡಬೇಕು ಅಂತ ಅದರ ಮೇಲೆ ಬರೆದಿದ್ದಿರ್ತದೆ ಆ ರೀತಿ ಮಾಡಿ ಮಗುವಿಗೆ ಸ್ವಲ್ಪ ಸ್ವಲ್ಪವಾಗಿ ಕೊಡಬೇಕು ಅದು ಅಲ್ಲದೇ ಮಗುವಿಗೆ ಹೊಟ್ಟೆ ತುಂಬಿದ್ರೂನು ಕೂಡ ಬೇಗನೆ ಬೇಗನೆ ಮಗುವಿಗೆ ಏನೂ ಹಾಲು ಕುಡಿಸ್ಲಿಕ್ಕೆ ಹೋಗಬಾರ್ದು ಮಗುವಿಗೆ ಒಂದು ಒಂದು ತಾಸು ಎರಡು ತಾಸು ಅಂತ ಹೀಗೆ ಡಾಕ್ಟ್ರು ಹೇಳಿದಿರ್ತರೆ ಅದಕ್ಕೆ ಒಂದು ತಾಸು ನಂತರ ಆದುರ್ನು ಅವ್ರಿಗೆ ಸ್ವಲ್ಪ ಸ್ವಲ್ಪ ಮಗುವಿಗೆ ಏನು ಮಾಡಬೇಕು ಹಾಲು ಕೊಡಬೇಕು ಬೇಗನೆ ಅಳ್ತಾಯಿದೆ ಅಂತಹೇಳಿ ಯಾವಾಗಲೂ ಮಗುವಿಗೆ ಹಾಲು ಕೊಡಲಿಕ್ಕೆ ಹೋಗ್ಬಾರ್ದು ಅದಕ್ಕ ಅದು ಒಂದು ನಿಯಮವನ್ನೇ ಕಂಟಿನ್ಯೂ ಆಗಿ ಮಾಡಿಕೊಂಡು ಬರಬೇಕು ಅದು ಅಲ್ಲದೇ ಮಗುವಿಗೆ ಯಾವಾಗಲೊ ಸ್ವಲ್ಪ ಜ್ವರ ಶೀತ ಹೀಗಾಗ್ತಂತಂದ್ರೆ ಏನ್ಮಾಡ್ಬೇಕು ನಾವು ತತಕ್ಷಣವೇನೆ ಡಾಕ್ಟ್ರಿಗೆ ತಿಳಿಸಬೇಕು ಡಾಕ್ಟ್ರಿಗೆ ತಿಳಸಲಾರ್ದೆ ಏನೂ ಮಾ ನಾವು ನಮ್ಮ ಒಂದು ಯಾವುದೇ ಒಂದು ಸಿಗ್ತದಲ್ಲ ಊರ ಮದ್ದು ಅಂತ್ಹೇಳ್ತಿವಿ ಅದನ್ನು ಮಗುವಿಗೆ ಬಳಸಬಾರ್ದು ಡಾಕ್ಟ್ರು ಏನು ಹೇಳ್ತಾರೆ ಅದನ್ನೇ ನಾವು ಕೊಡಬೇಕು ಆ ರೀತಿಯಿಂದ ಮಗುನ್ನು ಬಹಳ ಸ್ವಚ್ಛವಾಗಿಡಬೇಕು ಬಹಳ ಕೇರಾಗಿ ನೋಡ್ಕೊಬೇಕು ಅವ್ರು ಕುಡಿಯುವ ಹಾಲು ಕುಡಿಯುವ ನೀರು ಯಾವ್ರೀತಿಯಿಂದಿದೆ ಮತ್ತು ಅವರ ಅವಳ ಬಟ್ಟೆ ಮತ್ತು ತೊಡುವ ಬಟ್ಟೆ ಹಾಸಿಗೆಗಳು ಅವನ್ನು ಎಲ್ಲ ಸರಿಯಾಗಿ ಒಗೆದು ಒಣ ಬಿಸಿಲಿಗೆ ಹಾಕಿ ಅವನ್ನೇನು ಮಾಡಬೇಕು ಮಗುವಿಗೆ ಬಳಸಬೇಕು ಅದಲ್ಲದೇ ಏನು ತಾಯಿಯೂ ಕೂಡ ಸ್ವಚ್ಛವಾಗಿರ್ಬೇಕು ದಿನಾಲೂ ಸ್ನಾನ ಮಾಡಬೇಕು ಮತ್ತು ಆ ಆ ಮಗುವಿಗೆ ಹಾಲು ಕುಡಿಸ್ತಾಯಿದ್ದಾಗ ತಾಯಿ ಒಂದು ಯಾವಾಗಲು ಮಗು ತಾಯಿಯ ಒಂದು ಮೈಗೆ ಅಂಟಿಕೊಂಡು ಇರಬೇಕು ಮಗು ಆಗಂದಾಗ ತಾಯಿ ಮತ್ತು ಮಕ್ಕಳಲ್ಲಿ ಏನು ಪ್ರೀತಿ ಬೆಳಿತದೆ ಅದಕ್ಕೋಸ್ಕರ ತಾಯಿಯ ಪ್ರೀತಿಯಲ್ಲಿ ಮಗು ಬೆಳಿಯೋದಾಗಿರ್ತದೆ ಅದಕ್ಕೋಸ್ಕರ ತಾಯಿ ಮತ್ತು ಮಕ್ಕಳ ಬಾಂಧವ್ಯ ಏನಿದೆ ಅಂದ್ರೆ ಸರಿಯಾಗಿರಬೇಕು ಯಾವಾಗಲೂ ತಾಯಿ ನಗು ನಗುತ ಮಗುವಿಗೆ ಒಳ್ಳೆ ರೀತಿಯಿಂದ ನಗಸುತಯಿಂದ ಮಾತಾಡ್ತಾ ಇರಬೇಕು ಅದೇ ರೀತಿ ಮಗು ದಿನ ದಿನ ಏನು ಆ್ಯಕ್ಟಿವಿಸ್ ಮಾಡ್ತದೆ ಬೆಳೆದಂತೆ ಮಗು ಏನು ಮಾಡ್ತದೆ ಕೆಲವು ಒಂದು ಕೈ ಕಾಲು ಬಡಿಯೋದಾಗಲಿ ಅದು ಕಾಲುಗಳನ್ನು ಎತ್ತೋದಾಗಲಿ ಕೈಗಳು ಎತ್ತುವುದಾಗಲಿ ಕಾಲು ತನ್ನ ಬಾಯಿಲ್ಲಿಟ್ಕೊಳ್ಳೋದಾಗಲಿ ಮತ್ತ ಮಗ್ಗುಲು ಹೊಳ್ಳೊದಾಗಲಿ ಇದೆಲ್ಲ ಮಾಡ್ತಾಯಿರ್ತದೆ ಆರೋಗ್ಯವಂತ ಮಗು ಒಂದ್ವೇಳೆ ಅದು ಮಗು ಮಾಡ್ಲಿಲ್ಲ ಅಂತಂದ್ರೆ ನಾವೇನು ಮಾಡಬೇಕು ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕು ಏನೇ ಮಗುವಿನಲ್ಲಿ ಒಂದು ಕುಂದು ಕೊರತೆ ಆಗ್ಲಿ ಯಾವ್ದೇ ಒಂದು ಮಗು ಮಾಡ್ತಾಯಿಲ್ಲ ಅದು ಮಗು ಯಾಕೋ ಏನೋ ಯಾವ್ದುಕ್ಕೂ ನಾವು ಏನು ಮಾತಾಡಿದ್ರೂನು ಕೇಳ್ಸ್ಕೊಳ್ತಾಯಿಲ್ಲ ಅಂದ್ರೂ ಕೂಡ ಈ ಮಗುವಿಗೇನಾದರೂ ದೋಷ ಇದಿಯಾ ಅಂಥೇಳಿ ನಾವು ಮಕ್ಕಳ ಡಾಕ್ಟರ್ ಕಡಿಗೆ ಹೋಗಿ ತೋರಿಸ್ಕೋಬೇಕು ಯಾವಾಗಲು ಮಗುವಿಗೆ ಏನು ನಾವೇನೇ ಕೊಡೋದಿದೆ ಅಂತಂದ್ರೆನೂ ಕೂಡ ಕೈ ಸ್ವಚ್ಛವಾಗಿ ತೊಳೆದ್ಕೊಂಡು ಏನ್ಮಾಡ್ಬೇಕು ಮಗುವಿಗೆ ಅದು ಹಾಲಾಗಲಿ ಏನೇ ಆಗಲಿ ಕೊಡೋದು ಕೊಡಬೇಕು ಈ ರೀತಿಯಿಂದ ಮಗು ನಾವು ವನ್ನು ನಾವು ಸ್ವಚ್ಛವಾಗಿ ಇಡುವದಾದರೆ ನಾವು ಮಗುವಿಗೆ ಯಾವಾಗಲು ಒಳ್ಳೆ ವಾತಾವರಣದಲ್ಲಿ ಇಡಬೇಕು ಅದಲ್ಲದೇ ನಾವು ಸುತ್ತಮುತ್ತಲೂ ಕೂಡ ಪರಿಸರ ನೋಡಬೇಕು ಸೊಳ್ಳೆ ಕಚ್ಚುವುದಾಗಲಿ ಈ ಚಿಕ್ಡಗಳು ಆಗಲಿ ಈ ಒಂದು ಯಾವುದೇ ಥರದ ಒಂದು ವಾಸನೆ ಆಗಲಿ ಇಂಥದ್ದೆಲ್ಲ ಮಗುವಿಗೆ ಬರಬಾರದು ಸೊಳ್ಳೆ ಕಚ್ಲಾರ್ತರ ಮಗುವಿಗೇನ್ಮಾಡ್ಬೇಕು ಒಂದು ನಾವು ಸಣ್ಣ ನೆಟ್ ಹಾಕಿಯೋ ಆ ಕೂಸಿಗೆ ಅಥವಾ ದೊಡ್ಡ ನೆಟ್ ಇದ್ದರೂ ಆ ಕೂಸಿಗೆ ಒಂದು ಒಳಗಡೆ ಏನು ಹೋಗಲಾರ್ದಂತೆ ಅದಕ್ಕ ಸೊಳ್ಳೆಗಳು ಹೋಗಲಾರ್ದಂತೆ ನೋಡಿಕೊಳ್ಬೇಕು ಈ ರೀತಿ ಮಗುವಿಗೆ ಯಾವಾಗಲೂ ನಾವು ಒಳ್ಳೆ ರೀತಿಯಿಂದ ನೋಡಿಕೊಳ್ಬೇಕು ಅದಕ್ಕೆ ಮೆತ್ತನೆ ಹಾಸಿಗೆ ಇರಬೇಕು ಈ ರೀತಿ ಮಗುವಿಗೆ ಒಂದು ಒಳ್ಳೆ ರೀತಿಯಿಂದ ನಾವು ನೋಡ್ಕೊಂಡಾಗ ಅದು ಮಗು ಏನಾಗ್ತದೆ ನಮಗೆ ಆರೋಗ್ಯಕರವಾದ ಮಗು ಇರ್ತದೆ ಅದಕ್ಕೆ ಯಾವಾಗಲು ನಾವು ಸ್ವಚ್ಚವಾಗಿಡ್ಬೇಕು ಅಂತ